ರೀಸೆಂಟ್ ಆಗಿ ನಾನು ಮಿಂತ್ರಾ ಇದ್ರಲ್ಲಿ ಆ್ಯಪ್ನಲ್ಲಿ ಆನ್ಲೈನ್ ಹ್ಯಾಂಡ್ ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ಆ ಬ್ಯಾಗ್ ಡೆಲಿವರ್ ಆದಮೇಲೆ ನಾವು ಓಪನ್ ಮಾಡಿ ಪ್ಯಾಕೇಟ್ ನೋಡಿದ್ರೆ ಅದರಲ್ಲಿ ಕ್ವಾಲಿಟಿ ಏನೂ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಬ್ಯಾಗ್ದು ಎಲ್ಲ ಸ್ಟಿಚಸ್ ಎಲ್ಲ ಸೈಡ್ಸಲ್ಲೆಲ್ಲಾ ಓಪನ್ ಆಗಿಬಿಟ್ಟಿತ್ತು ಮತ್ತು ಅದರಲ್ಲಿ ಸೇಫ್ಟಿ ಇದು ಅಷ್ಟೇನೂ ಇರಲಿಲ್ಲ ಜಸ್ಟ್ ಒಂದು ಟಾಪಲ್ಲಿ ಒಂದು ಜಿ಼ಪ್ ಕೊಟ್ಟಿದ್ರು ಅಷ್ಟೆ ಆದರೆ ಸೈಡ್ಸಲ್ಲಿ ಎಲ್ಲವೂ ಸಮ್ ವಾಟ್ ಓಪನ್ ಓಪನ್ನೇ ಇತ್ತು ನಾವೆಲ್ಲಾರ ಕ್ಯಾರಿ ಮಾಡ್ಕೊಂಡು ಹೋದ್ರೂನೂ ಆ ಬ್ಯಾಗು ಯಾರಾರೂ ಬೇಕಾದ್ರೆ ಬಸ್ಸಲ್ಲಿ ಕೈ ಹಾಕಿ ಮೊಬೈಲು ಪರ್ಸು ಅದೆಲ್ಲ ಎತ್ಬೋದಾಗಿತ್ತು ಹಾಗೆ ಅವರು ಕವರ್ಸ್ ಸರಿಯಾಗಿ ಮಾಡಿದ್ರೆ ಅದನ್ನು ಜಸ್ಟ್ ಮಧ್ಯದಲ್ಲಿ ಒಂದು ಮಿಡ್ಲ್ ಜಿ಼ಪ್ ಕೊಟ್ಬಿಟ್ಟು ಮಾಡಿದ್ರು ಅದಕ್ಕೋಸ್ಕರ ನಮ್ಗೆ ಅದು ಇಷ್ಟ ಆಗ್ಲಿಲ್ಲ ಮತ್ತೆ ಸ್ಟಿಚಸ್ಸೂನು ಅಷ್ಟೆ ಚೆನ್ನಾಗೇ ಹಾಕಿರಲಿಲ್ಲ ಅವರು ಲೋ ಕ್ವಾಲಿಟಿ ಇದು ಯೂಸ್ ಮಾಡಿದ್ದಾರೆ ಮಟೀರಿಯಲ್ ಯೂಸ್ ಮಾಡಿದ್ದಾರೆ ಮತ್ತೆ ಸ್ಟಿಚಸ್ಸೂ ಸರಿಯಾಗಿ ಹಾಕಿಲ್ಲ ಈವಾಗ ನಾವುನೂ ಪರ್ಚೇಸ್ ಮಾಡಿದ್ರೆ ನಾವು ತೊಗೊಳ್ಳೊ ಹ್ಯಾಂಡ್ ಬ್ಯಾಗ್ ನಮಗೆ ಯೂಸ್ಫುಲ್ ಆಗಿರಬೇಕು ಯಾವಾಗಲು ಅದು ನಮಗೆ ನಾವು ಏನಾರು ತೊಗೊಂಡು ಹೋದರೆ ಅದು ನಮಗೆ ನಾವು ಇಡೋ ಏನಾದ್ರೂ ಅದ್ರಲ್ಲಿ ಪರ್ಸನಲ್ಲಿ ನಾವು ಇದು ಇಡ್ತೀರಿ ಮನಿ ಇಡ್ತೀರಿ ಕಾಸು ಇಡ್ತೀರಿ ಮೊಬೈಲ್ ಇರುತ್ತೆ

ಮಟೀರಿಯಲ್ಸ್ ಎಲ್ಲ ಅದ್ರಲ್ಲಿ ನಾವು ಏನಾರು ಇಟ್ಕೊಂಡು ಹೋಗಿರ್ತೀರಿ ನಾವು ತೊಗೊಂಡು ಹೋದರೆ ಬಸ್ಸಲ್ಲೆಲ್ಲ ಯಾರಾರು ಕಟ್ ಪಾಕೆಟ್ ಮಾಡಿಬಿಟ್ರೂ ನಮಗೆ ಗೊತ್ತಾಗೋಲ್ಲ ಅದು ಅಷ್ಟು ಸೇಫ್ಟಿ ಇರಲಿಲ್ಲ ನನಗೆ ಕ್ವಾಲಿಟಿಯೂ ಸ್ವಲ್ಪವೂ ಇಷ್ಟ ಆಗ್ಲಿಲ್ಲ ಅದರದ್ದು ಸ್ಟಿಚಸ್ ಎಲ್ಲ ಓಪನ್ ಇತ್ತು ಒಳ್ಗಡೆನೂ ಜಸ್ಟ್ ಒಂದೇ ಜಿ಼ಪ್ಪರ್ ಕೊಟ್ಟಿದಾರೆ ಎಕ್ಸ್ಟ್ರಾ ಜಿ಼ಪ್ಪು ಇಲ್ಲ ಇರ್ಲಿಲ್ಲಾ ಯಾವುದೇನೂ ಎಕ್ಸ್ಟ್ರಾ ಪೋಕೆಟ್ ಅಟ್ಯಾಚ್ಮೆಂಟ್ ಆಗಿ ಕೊಟ್ಟಿರ್ಲಿಲ್ಲ ಬೆಲ್ಟ್ಸೂ ಸಹ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ ಹ್ಯಾಂಡ್ದು ಹ್ಯಾಂಡಲ್ಸೆಲ್ಲಾ ಸ್ವಲ್ಪ ಲೋ ಕ್ವಾಲಿಟಿ ಇದ್ರಲ್ಲಿ ಮಟೀರಿಯಲಲ್ಲಿ ಅವರು ಮಾಡಿದ್ದಾರೆ ಮತ್ತು ಅದರದು ಕಲರ್ ಏನು ನಾವು ಆನ್ಲೈನ್ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಮೊಬೈಲಲ್ಲಿ ನನಗೆ ಏನು ಕಲರ್ ಕಾಣ್ಸುತ್ತೆ ಆದರೆ ನಾವು ರಿಯಾಲಿಟಿಯಲ್ಲಿ ನಾವು ತಗೊಂಡು ನೋಡಿದಾಗ ಕೈಯಲ್ಲಿ ತಗೊಂಡು ನಾವು ಓಪನ್ ಮಾಡಿ ಪ್ಯಾಕೆಟ್ಸ್ ನೋಡಿದ್ರೆ ಆ ಕಲರ್ ಡಿಫ್ರೆಂಟೇ ಅತು ಇತ್ತು ನಾವು ಬುಕ್ ಮಾಡಿದ್ದಿದ್ದು ಮೆರೂನ್ ಕಲರ್ ಬ್ಯಾಗ್ ಬುಕ್ ಮಾಡಿದ್ವಿ ಆದರೆ ಇದು ಬಂದು ಸಮ್ ವಾಟ್ ರೆಡ್ ಕಲರಲ್ಲಿ ಬಂದ್ಬಿಟ್ಟಿತ್ತು ಅದು ನಮಗೆ ಇಷ್ಟ ಆಗ್ಲಿಲ್ಲ ಅದಕ್ಕೋಸ್ಕರ ಅದು ಏನೂ ನಮಗೆ ಹ್ಯಾಂಡ್ ಬ್ಯಾಗ್ಸ್ ನಾವು ತಗೊಳ್ಳೋದು ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಮಟೀರಿಯಲ್ಸ್ ಏನಾರು ನಮ್ಮದು ಮೊಬೈಲ್ಸು ದುಡ್ಡು ಮತ್ತು ಏನಾದ್ರೂ ನಮ್ಮದು ಇರುತ್ತಲ್ವ ನಾವು ಅದನ್ನು ಕ್ಯಾರಿ ಮಾಡೋಕ್ಕೋಸ್ಕರ ತೊಗೊಳ್ತೀವಿ ಅದೇ ನಾವು ಅದರ ಸ್ಟಿಚಸ್ ಸರೀಗಿಲ್ದಿರೆ ನಾವೇನಾದ್ರು ತೊಗೊಂಡು ಹೋಗಬೇಕಾದ್ರೆ ಹರಿದೋಯ್ತು ಮುರಿದೋಯ್ತು ಹಾಗೇನಾದರು ಆದರೆ ನಮಗೆ ಸಡನ್ ಎಷ್ಟು ಪ್ರಾಬ್ಲಮ್ ಎಷ್ಟು ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಮಗಂತೂ ಅದು ಸ್ವಲ್ಪಾವೂ ಇಷ್ಟವಾಗ್ಲಿಲ್ಲ ಅದಕ್ಕೋಸ್ಕರಾ ನಾವು ಆ ಬ್ಯಾಗ್ನಾ ರಿಟರ್ನ್ ಮಾಡಬೇಕಾಯ್ತು ಹ್ಯಾಂಡ್ ಬ್ಯಾಗು ನಾವು ಅದಕ್ಕೆ ಸೆವೆನ್ ಡೇಸ್ ರಿಟರ್ನ್ ಅಂತ ಹೇಳಿ ಇರುತ್ತಲ್ವಾ ಆನ್ಲೈನಲ್ಲಿ ಆ ಮುಖಾಂತರ ನಾವು ಆ ಹ್ಯಾಂಡ್ ಬ್ಯಾಗ್ನಾ ಅವ್ರಿಗೆ ತಿರುಗಾ ನಾವು ರಿಫ ರಿಟನ್ ಮಾಡಿ ಅದರದ್ದು ಪ್ರೈಸ್ ರಿಫಂಡ್ ಮಾಡ್ಕೊಂಡ್ರಿ ಅದೇ ಮೋಸ್ಟ್ ಆಫ್ ಆನ್ಲೈನ್ ಇದ್ರಲ್ಲಿ ಒಂದೊಂದು ಚೆನ್ನಾಗೇ ಬರುತ್ತೆ ಹ್ಯಾಂಡ್ ಬ್ಯಾಗ್ಸೆಲ್ಲ ಒಂದೊಂದು ಚೆನ್ನಾಗಿರಲ್ಲ ಸಮ್ ಸಮ್ ಸ್ವಲ್ಪ ಸ್ವಲ್ಪ ಒಂದು ಆ್ಯಪ್ಸ್ನಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಕ್ವಾಲಿಟಿ ಮತ್ತು ಸ್ವಲ್ಪ ಆ್ಯಪ್ಸ್ನಲ್ಲಿ ಕ್ವಾಲಿಟಿ ಚೆನ್ನಾಗಿರೋಲ್ಲ ನಾವು ಕೊಡೋ ದುಡ್ಡು ಮುಖಾಂತರ ಆ ಹ್ಯಾಂಡ್ ಬ್ಯಾಗ್ಸ್ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೇಫ್ಟಿಗೂನೂ ನೋಡಬೇಕು ಜನ್ರದ್ದು ಏಕೆಂದ್ರೆ ನಾವು ದುಡ್ಡು ಕೊಡೋದು ತೊಗೊಳ್ಳೋದು ಏನಾದ್ರೂ ನಾವು ಪರ್ಚೇಸ್ ಮಾಡೋದು ಪರ್ಸೆಲ್ಲ ನಮ್ಮ ಸೇಫ್ಟಿ ನಮ್ಮ ಒಳ್ಳೇದಕ್ಕೆ ಅಂತ ಹೇಳಿ ಅದು ಸ್ಟಿಚಸ್ ಸರಿಯಿಲ್ಲ ಮತ್ತು ಹ್ಯಾಂಡಲ್ಸ್ ಸರಿಯಿಲ್ಲ ನಾವು ಕೊಟ್ಟ ಕೊಡೋ ದುಡ್ಡಿಗೆ ನಮಗೆ ಸರಿಯಾಗಿ ಹ್ಯಾಂಡಲ್ಸು ಜಿ಼ಪ್ಸ್ ಮತ್ತು ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮಗೂ ಒಂಥರ ಬೇಜಾರಾಗುತ್ತೆ ಏನಪ್ಪ ಇಷ್ಟು ದುಡ್ಡು ಎಲ್ಲ ನಾವು ಕೊಟ್ಟು ಮಾಡಿ ತೊಗೊಂಡು ಸ್ಟಿಚಸ್ ಸರೀಗಿಲ್ಲ ಮುರಿದೋಯ್ತು ಹರಿದೋಯ್ತು ಅಂತ ಹೇಳಿದ್ರೆ ಅದು ಚೆನ್ನಾಗಿರೋಲ್ಲ ಮತ್ತು ಏನಾರು ಅದ್ರಿಂದ ಯಾರಾರು ಎತ್ಕೊಂಡ್ಬಿಟ್ರು ಅದುನೂ ನಮಗೆ ಒಂಥರ ಬೇಜಾರಾಗುತ್ತೆ ಅದಕ್ಕೋಸ್ಕರ ಸೇಫ್ಟಿಯೂ ಇರಬೇಕು ಬ್ಯಾಗ್ಸಲ್ಲಿ ಹ್ಯಾಂಡ್ ಬ್ಯಾಗ್ಸಲ್ಲಿ ನಾವು ನೋಡೋದೇ ಮೊದಲು ಜಿ಼ಪ್ಸ್ ಎಲ್ಲಾ ಚೆನ್ನಾಗಿದೆಯಾ ಕಂಪಾರ್ಟ್ಮೆಂಟ್ಸ್ ಚೆನ್ನಾಗಿದೆಯಾ ಅದರಲ್ಲಿ ಕ್ವಾಲಿಟಿ ಬಟ್ಟೆ ಚೆನ್ನಾಗಿ ಯೂಸ್ ಮಾಡಿದ್ದಾರಾ ಲೆದರ್ ಚೆನ್ನಾಗಿ ಯೂಸ್ ಮಾಡಿದ್ದಾರಾ ಅಂತ ಹೇಳಿ ಅದನ್ನು ನಾವು ನೋಡ್ತೀರಿ ಸ್ಟಿಚಸ್ ಸರೀಗಿದ್ಯಾ ಅಂತ ಅದನ್ನು ಚೆಕ್ ಮಾಡ್ತೀರಿ ಅದೆಲ್ಲಾ ನೋಡ್ಬಿಟ್ಟೆ ನಾವು ಯಾವಾಗಲು ಏನಾದ್ರೂ ತೊಗೊಳ್ಬೇಕೆಂದ್ರೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನಾವು ಇದು ಮಾಡೋದು ಪರ್ಚೇಸ್ ಮಾಡೋದು ಆದ್ರೆ ನಮಗೆ ನಮ್ಮ ಕ್ವಾಲಿಟಿ ಮುಖಾಂತ್ರ ನಮಗೆ ನಮ್ಮದು ಮಾ ಬುಕ್ ಮಾಡಿರೋ ಹ್ಯಾಂಡ್ ಬ್ಯಾಗ್ಸ್ ನಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದನ್ನು ನಾವು ರಿಟರ್ನ್ ಮಾಡ್ಬೇಕೇ ಆಗುತ್ತೆ